ಒಂದು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಐವತ್ತ ಎರಡು ಒಂದು ಲಕ್ಷದ ಮೂವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಆರುನೂರ ಅರವತ್ತಾ ಆರು ಹತ್ತು ಸಾವಿರದ ಐನೂರ ಅರವತ್ನಾಲ್ಕು ಹನ್ನೆರಡು ಸಾವಿರದ ಐನೂರ ಅರವತ್ತ ನಾಲ್ಕು